ಹದಿನೈದನೇ ಮೇ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಹದಿಮೂರನೇ ನವಂಬರ್ ಎರಡು ಸಾವಿರದ ಎರಡು ಎಂಟನೇ ಅಕ್ಟೋಬರ್ ಸಾವಿರದ ಒಂಬೈನೂರ ತೊಂಬತ್ತ ಐದು ನಾಲ್ಕನೇ ಡಿಸೆಂಬರ್ ಸಾವಿರದ ಒಂಬೈನೂರ ತೊಂಬತ್ತ ಎಂಟು